ನಾನು ನನ್ನ ಕ್ಯಾಮರಾದಿಂದ ರೀಲ್ಸ್ ಅಥವಾ ಶಾರ್ಟ್ಗಳನ್ನು ಎಂದಿಗೂ ಚಿತ್ರೀಕರಿಸಿರುವುದಿಲ್ಲ ಫೋಟೋ ತೆಗೆಯುವುದು ವೀಡಿಯೋ ಮಾಡುವುದು ನನ್ನ ಹವ್ಯಾಸ ತೆಗೆದ ಫೋಟೋ ಫೋಟೋಗ್ರಾಫಿ ಮಾಡೋದು ಅದೇ ರೀತಿ ವೀಡಿಯೋಸ್ ತೆಗೆದು ಅದನ್ನು ಒಂದು ಎಡಿಟ್ ಮಾಡಿ ಅದೊಂದು ನನ್ನ ಒಂದು ಆಸಕ್ತಿ ಬೆಳೆಸ್ಕೊಳ್ಳೋದಕ್ಕಾಗ್ಲಿ ಆಸಕ್ತಿ ಮತ್ತು ಎಚ್ಚೆತ್ಕ್ ಹೆಚ್ಚಿಸ್ಕೊಳ್ಳೋದಕ್ಕಾಗ್ಲಿ ನಾನು ಮಾಡೋ ಒಂದು ಪ್ರಕ್ರಿಯೆ ಅದೇ ರೀತಿ ಈ ಕ್ಯಾಮ್ರಾದಲ್ಲಿ ರೀಲ್ಸ್ ಮಾಡುವುದು ಶಾರ್ಟ್ಸ್ ಮಾಡುವುದು ಕೇವಲ ಮನರಂಜನೆಗಾಗಿ ಅಂತ ನನ್ನ ಅಭಿಪ್ರಾಯ ಅದು ಮಾಡೋದು ತಪ್ಪು ಸರಿ ಅದನ್ನು ಮಾಡೋರಿಗೆ ಬಿಟ್ಟಿದ್ದು ಅದು ಸೋಷಲ್ ಮೀಡಿಯಾದ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಒಂದು ಪೋಪುಲಾರಿಟಿ ಅಥವಾ ಅವರ ಒಂದು ಕ್ರಿಯೇಟಿವಿಟಿಯೂ ಕೂಡ ಅದರಿಂದ ಹೊರಗೆ ಬರೋಂಥ ಹಲವಾರು ನಿದರ್ಶನಗಳು ನಡೆದಿದ್ದಾವೆ ಏನೇ ಆದರೂ ರೀಲ್ಸ್ ಮತ್ತು ಶಾರ್ಟ್ಗಳು ಇರುವುದು ಕೇವಲ ಮನರಂಜನೆಗಾಗಿ ಫೋಟೋ ತೆಗೆಯುವುದು ಅಥವಾ ವೀಡ್ಯೋ ಮಾಡುವುದು ಅಂದರೆ ಫೋಟೋಸ್ ಸಮೇತ ಅಂದರೆ ಫೋಟೋಗ್ರಫಿ ಮಾಡುವುದು ಒಂದು ಹವ್ಯಾಸ ಹವ್ಯಾಸಕ್ಕೂ ಒಂದು ಆಟಿಕೆಗೂ ಆಟ ಆಟಗಾರಿಕೆಗೂ ವ್ಯತ್ಯಾಸ ಇರುತ್ತೆ ಹಾಗಾಗಿ ರೀಲ್ಸ್ ಮಾಡುವುದು ಶಾರ್ಟ್ಸ್ ಮಾಡುವುದು ಕೇವಲ ಮನರಂಜನೆ ಅದರಿಂದ ಅದು ನಮ್ಮ ಹವ್ಯಾಸ ಅಂತ ಹೇಳೋಕ್ಕೆ ಆಗದಿಲ್ಲ ಅದೇ ಫೋಟೋ ತೆಗೆಯುವುದು ಒಂದು ಹವ್ಯಾಸ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ